ಮನುಷ್ಯ ಮನೆಯಲ್ಲಿ ಕೂತ್ಕಂಡಿದ್ರೆ ಎಷ್ಟು ಇದಾಗುತ್ತೆ ಗೊತ್ತಾ ಬ್ಲೆಡ್ ಮನುಷ್ಯ ಮನೆಗೆ ಕುತ್ಗಂಡು ತಿನ್ನೋದು ಟಿ ವಿ ನೋಡ್ಕಂಡು ಕುತ್ಕಳದು ಮಲ್ಕೊಳದು ಮಾಡಿದರೆ ಮನ್ಷನಿಗೆ ಎಷ್ಟು ಬೊಜ್ಜು ಬೆಳಿತೈತೆ ಆಮೇಲೆ ಬ್ಲೆಡ್ಗಳು ಕಾಲು ಕೈಯಗೆ ಬ್ಲೆಡ್ ಸರ್ಕ್ಯುಲೇಷನ್ ಆಗೋಲ್ಲ ಒಂಥರ ಏನೋ ಮಂಕು ಇದ್ದಾಗಿರುತ್ತೆ ಮನುಷ್ಯ ಕ್ರೀಡಾಕೂಟ ಇದ್ದರೆ ಏನಾದ್ರೂ ಸ್ಪೋರ್ಟ್ಸಲ್ಲಿ ಆಡೋದಾಗ್ಲಿ ವಾಕ್ ಮಾಡೋದಾಗ್ಲಿ ಇಲ್ಲ ರನ್ನಿಂಗ್ ರೇಸ್ ಯೋಗಾಸನ ಇವೆಲ್ಲ ಮಾಡೋದ್ರಿಂದ ಮನುಷ್ಯನಿಗೆ ಎಷ್ಟು ನೆಮ್ಮದಿ ಇರುತ್ತೆ ಮನೇಲ್ಲಿ ಕುತ್ಕಂಡು ಸುಮ್ಮನೆ ತಿನ್ನೋದು ಮಲ್ಕೊಳದು ಮಾಡೋದ್ರಿಂದ ಒಂಥರ ಮಾನಸಿಕ ರೋಗಗಳು ಈ ಕ್ರೀಡಾಕೂಟ ಸ್ಟೇಡಮ್ಮಲ್ಲಿ ಹೋಗಿ ವಾಕ್ ಮಾಡೋದ್ರಿಂದ ಖೊ ಖೋ ಆಡೋದ್ರಿಂದ ಕಬಡ್ಡಿ ಆಡೋದ್ರಿಂದ ರನ್ನಿಂಗ್ ರೇಸ್ ಆಡೋದ್ರಿಂದ ಮನುಷ್ಯನಿಗೆ ಎಷ್ಟು ಎಲ್ದಿ ಆಗಿರುತ್ತೆ ಎಷ್ಟು ಎಲ್ಡಿ ಇರ್ತಾನೆ ಮೈಂಡ್ ಎಷ್ಟು ಶಾರ್ಪ್ ಇರುತ್ತೆ ಅವ್ನಿಗೆ ಅವ್ನ ಬಾಡಿ ಸ್ಟ್ರೆಚ್ಚರ್ ಹೆಂಗೆ ಇರುತ್ತೆ ಒಬ್ಬ ಒಳ್ಳೆಯ ಎಲ್ತು ಫಿಟ್ ಆಗಿ ಇರ್ತಾನೆ ನೀವು ಸುಮ್ಮನೆ ಮನೆಯಲ್ಲೇ ಕುತ್ಕಣದು ತಿನ್ನೋದು ಇದು ಮಾಡೋದ್ರಿಂದ ಮಾನಸಿಕ ಆಗಿ ಒಂಥರ ಮೈಂಡ್ ಅಪ್ಸೆಟ್ ಆಗ್ತವೆ ಓಡಾಡ್ಬೇಕು ಫ್ರೆಂಡ್ಸ್ಗಳ ಹತ್ರ ತಿರುಗ್ಬೇಕು ನೆಡ್ಕಂದು ಅಡ್ಡಾಡ್ಬೇಕು ವಾಕ್ ಮಾಡ್ಬೇಕು ಆಥರ ಅವೆಲ್ಲ ಮಾಡೋದ್ರಿಂದ ಮ್ ಎಲ್ತು ಫಿಟ್ ಆಗಿ ಇರುತ್ತೆ ದೇಹ ಚೆನ್ನಾಗಿರುತ್ತೆ ನಮ್ಮ ಬೆವರು ಮೈಯಲ್ಲಿರೋ ಬೆವರು ಎಷ್ಟು ಹೊರ್ಗಡೆ ಹಾಕ್ತೀವೋ ಅಷ್ಟು ಮನುಷ್ಯ ಹೆಲ್ದಿ ಆಗಿ ಇರ್ತಾನೆ ನಮ್ಮ ಯೆಲ್ದಿ ಇದು ಅಂದ್ರೆ ಮನೇಲ್ಲಿ ಕುತ್ಗಂಡು ತಿಂದು ಸುಮ್ಮನೆ ಮಕ್ಕಳದು ಟಿ ವಿ ನೋಡೋದು ಆ ಮಕ್ಕನ್ ಇದು ಮಾಡೋದ್ರಿಂದ ಬೊಜ್ಜು ಬೆಳ್ಯೋದು ಕಾಲು ಕೈಯಲ್ಲಿ ಬ್ಲೆಡ್ ಸರ್ಕ್ಯುಲೇಷನ್ ಆಗೋಲ್ಲ ಒಂಥರ ಮಂಕು ಹೊಡ್ದಂಗಾಗಿ ಮನುಷ್ಯನಿಗೆ ಅನಾರೋಗ್ಯ ಆಗ್ಬಿಡ್ತಾನೆ ಅದೇ ಕ್ರೀಡಾಕೂಟ ಇದು ಮಾಡೋರಿಗೆ ಅವ್ರು ಎಷ್ಟು ಎಲ್ದಿ ಆಗಿ ಇರ್ತಾರೆ ಬಾಡಿ ಫಿಟ್ನೆಸ್ ಹೆಂಗೆ ಇರುತ್ತೆ ಅವ್ರ ಮೈಂಡ್ ಎಷ್ಟು ಶಾರ್ಪ್ ಆಗಿ ಹೆಂಗ್ ಇರ್ತಾರೆ ಮನುಷ್ಯ ಹೊರಗಡೆ ಅಡ್ಡಾಡ್ಬೇಕು ಹೊರಗಡೆ ನಡೀಬೇಕು ಒಳ್ಳೆಯ ವಾಕ್ ಮಾಡ್ಬೇಕು ಜಿಮ್ ಮಾಡ್ಬೇಕು ಎಲ್ಲ ಮಾಡಿದರೆ ಮನುಷ್ಯ ಎಲ್ತ್ ಫಿಟ್ ಆಗಿ ಇರುತ್ತೆ